ನಮ್ಮ ಮನೆಯಲ್ಲಿ ಶೌಚಾಲಯ ಇದೆ ಆದರೆ ನಮ್ಮದು ಮೊದಲು ನಮ್ಮದು ಅಜ್ಜಿಯವರ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಶೌಚಾಲಯ ಇರಲಿಲ್ಲ ಅಂತೆ ಅವಾಗ ಹೇಳ್ತಾ ಇದ್ದರು ಆವಾಗ ತುಂಬ ಕಷ್ಟ ಎಲ್ಲ ಅನುಭವಿಸ್ತಾ ಇದ್ದರು ಅವರೇ ಹೇಳ್ತಾ ಇದ್ದರು ಶೌಚಾಲಯ ಇಲ್ಲದಿದ್ದರೆ ಎಷ್ಟು ಕಷ್ಟ ಪಡಬೇಕು ಅಂತ ನಿಮಗೂ ಗೊತ್ತಿದೆ ಶೌಚಾಲಯ ಎಲ್ಲಾ ಮನೇಲ್ಲೂ ಇರಲೇ ಬೇಕು ಇವಾಗ ಇಲ್ಲದೆ ಇದ್ದರೆ ಇವಾಗ ಹೆಣ್ಣು ಮಕ್ಕಳೆಲ್ಲ ಇರೋ ಮನೆಯಲ್ಲಿ ಶೌಚಾಲಯ ಇಲ್ಲದಿದ್ರೆ ತುಂಬ ಕಷ್ಟ ಎಲ್ಲಿ ಹೋಗಬೇಕು ಅವರು ಶೌಚಾಲಯಕ್ಕೆ ಅಂತ ಎಲ್ಲಾದರೂ ಹೊರಗಡೆ ಕಾಡು ಅಲ್ಲೆಲ್ಲ ಹೋಗಬೇಕಾಗತ್ತೆ ಆದರೆ ಹುಡುಗಿಯರು ಅಂದರೆ ತುಂಬ ಕಷ್ಟವೇ ಆ ಥರ ಎಲ್ಲ ಹೋಗಲಿಕ್ಕೆ ನಮ್ಮ ಮನೇಲ್ಲಿ ಶೌಚಾಲಯ ಇದೆ ಅದರಿಂದ ಲಾಭ ಅಂದರೆ ಇವಾಗ ಅದೇ ಮೊದಲಿನ ಕಾಲದಲ್ಲಿ ಶೌಚಾಲಯ ಇರಲಿಲ್ಲ ಅವಾಗ ಹುಡುಗಿಯರೆಲ್ಲ ಎಷ್ಟು ಕಷ್ಟ ಪಡ್ತಿದ್ದರಲ್ಲ ಹಾಗಾಗಿ ಇವಾಗ ಶೌಚಾಲಯ ಇದ್ದರೆ ಅದೇ ಒಂದು ಲಾಭ ನಮಗೆ ಅಂದರೆ ಯಾರಿಂದನೂ ಏನೂ ತೊಂದರೆ ಆಗುವುದಿಲ್ಲ ಅಥವಾ ನಮಗೆ ಯಾವುದೇ ಕಷ್ಟ ಬರೋದಿಲ್ಲ ಬೇರೆ ಕಡೆ ಹೋಗಬೇಕಾದ ಅನಿವಾರ್ಯತೆ ಇರೋದಿಲ್ಲ ಶೌಚಾಲಯ ಇದ್ದರೆ ಈಗ ನೋಡ್ಲಿಕ್ಕೆ ಹೋದರೆ ಕೆಲವು ಮನೆಯಲ್ಲಿ ಎರಡು ಮೂರು ಕೂಡ ಇರೋದುಂಟು ಮೊದಲೆಲ್ಲ ಒಂದು ಕೂಡ ಇರ್ತಿರಲಿಲ್ಲ ಆದರೆ ಈಗ ಎರಡು ಮೂರು ಇರೋದು ಎಲ್ಲ ನಾವು ನೋಡ್ಬೋದು ಹಾಗಾಗಿ ಶೌಚಾಲಯ ಇದ್ದರೆ ತುಂಬ ಉಪಯೋಗ ಆಗ್ತದೆ ನಾವು ಎಲ್ಲೆಲ್ಲ ಹೋಗ್ಬೇಕಾಗಿರೋದಿಲ್ಲ ಮತ್ತು ಹುಡುಗಿಯರಿಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ಶೌಚಾಲಯ ನಮ್ಮ ಮನೇಲಂತೂ ಇದೆ ಈಗ ನೋಡ್ಲಿಕ್ಕೆ ಹೋದ್ರೆ ಈಗ ನಗರಗಳಲ್ಲಿ ನೋಡ್ಲಿಕ್ಕೆ ಹೋದರೆ ಎಲ್ಲ ಕಡೆ ಕೂಡ ಶೌಚಾಲಯ ಇದೆ ಇಲ್ಲದೆ ಅಂತೂ ನೋಡ್ಲಿಕ್ಕೆ ಸಿಗೋದಿಲ್ಲ ತುಂಬ ಕಡಿಮೆ ಹಳ್ಳಿಗಳಲ್ಲಿ ಹೋದರೆ ಕೆಲವೊಂದು ಮನೆಯಲ್ಲಿ ಶೌಚಾಲಯ ಇರೋದಿಲ್ಲ ಅವರೆಲ್ಲ ತುಂಬ ಕಷ್ಟ ಪಡೋದನ್ನ ನಾವೇ ನೋಡ್ಬೌದು ಈಗ ಸರ್ಕಾರದಿಂದನೇ ಎಲ್ಲ ಮಾಡಿಸ್ಕೊಡ್ತಾರೆ ಅಂತ ಹೇಳಿ ಕೆಲವರೆಲ್ಲ ಭರವಸೆ ಕೊಡ್ತಾರೆ ಮತ್ತೆ ಮಾಡಿಸಿ ಕೊಡೊದಿಲ್ಲ ಅವರು ಅದೇ ಕಷ್ಟ ಅನುಭವಿಸ್ತಾ ಇರ್ತಾರೆ ಬೆಳಿಗ್ಗೆ ಆದರೆ ಪಾಪ ಅವ್ರಿಗೆ ಎಲ್ಲಿ ಹೋಗುದು ಅಂತ ಗೊತ್ತಾಗೋದಿಲ್ಲ ಶೌಚಾಲಯಕ್ಕೆ ಎಲ್ಲೋ ಒಂದು ಕಾಡು ನೋಡ್ಕೊಂಡು ಹೋಗಬೇಕಾಗ್ತದೆ ಹಾಗಾಗಿ ಶೌಚಾಲಯ ಇದ್ದರೆ ತುಂಬ ಉಪಯೋಗ ಆಗ್ತದೆ ನಮ್ಮ ಮನೇಲ್ಲಿ ಅಂತೂ ಶೌಚಾಲಯ ಇದೆ ಹಾಗೆ ಎಲ್ರ ಮನೇಲ್ಲಿ ಕೂಡ ಒಂದು ಶೌಚಾಲಯ ಒಂದು ತುಂಬ ಮುಖ್ಯ ಅದನ್ನೊಂದು ಮಾಡಿಕೊಂಡ್ರೆ ಬೇರೆ ನಾವು ಏನು ಇಲ್ಲದೆ ಇದ್ರೂ ಕೂಡ ನಾವು ಬದುಕ್ಲಿಕ್ಕೆ ಆಗ್ತದೆ ಆದರೆ ಶೌಚಾಲಯ ಇಲ್ಲದೆ ಇದ್ದರೆ ನಾವು ತುಂಬ ಕಷ್ಟ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತೇನೆ